ಈಗ ಎರಡು ವರ್ಷದ ಹಿಂದಿಂದನೂ ಈ ವಾಯುಗುಣವೆಲ್ಲ ಬದಲಾಗಿದೆ ಅಂದರೆ ಸರ್ಯಾದ ಟೈಮಿಗೆ ಮಳೆ ಬರ್ತಿಲ್ಲ ಬೆಳೆ ಬರ್ತಿಲ್ಲ ಈ ಮಳೆ ಬಂದ್ರೇ ಎಲ್ಲ ಬಂದರೆ ಪ್ರಹಾ ಪ್ರವಾಹ ಬಂದ್ಬಿಡೋದು ಇಲ್ದಿದ್ರೆ ಬರಗಾಲ ಈ ಬಂದರೆ ಅಪ್ಪಟ ಕೊರೆಯೋ ಚಳಿ ಚಂಡಮಾರುತ ಹಿಮಪಾತ ಎಲ್ಲ ಈ ಎಲ್ಲ ಈ ಎಲ್ಲ ಈ ರೈತ್ರಿಗೆ ಸಮಸ್ಯೆಯಾಗೈತೆ ಇವಾಗ ಯಾಕಂದರೆ ಈಗ ಬಂದು ಈಗ ಅಕಸ್ಮ ಈಗ ಬೆಳೀತಾರೆ ಅಂದ್ಕೊ ಎಲ್ಲ ಬಂದ ಬೆಳೆ ಎಲ್ಲ ಅರ್ಧಕ್ಕೆ ಅರ್ಧಕ್ಕೆ ಅರ್ಧ ಕೈಗೆ ಬರ್ಬೇಕಾದ್ರೇ ಜೋರಾಗಿ ಮಳೆ ಬಂದುಬಿಡೋದು ಅತಿಯಾಗಿ ಮಳೆ ಬಂದು ಎಲ್ಲ ನಾಶ ಆಗಿ ಹೊಲದಲ್ಲೆಲ್ಲ ನೀರು ನಿಂತು ಈ ಕಾಳುಗಳೆಲ್ಲ ಚೆಲ್ಲೋಗಿ ಭತ್ತ ಎಲ್ಲ ನೆಂದೋಗಿ ಎಲ್ಲ ಈ ಹಣ್ಣುಗಳು ತರ್ಕಾರಿಗಳು ಪ್ರತಿಯೊಂದೂ ಏನೇ ಬೆಳೀಲಿ ರೈತರು ಅತಿಯಾದ ಮಳೆಯಿಂದಾಗಿ ಎಲ್ಲ ಏನು ಸರ್ವನಾಶ ಆಗೋಗಿದೆ ಎಲ್ಲ ರೈತರಿಗೆ ಏನು ಲಾಭಯಿಲ್ಲ ಈಗ ಹಾಗಾಗಿದೆ ಈಗ ನೋಡಿದ್ರೆ ಮತ್ತೆ ಈಗೆಲ್ಲ ಜನರೆಲ್ಲ ಹೊಲ್ಗಳಲ್ಲಿ ಎಲ್ಲ ಬಿತ್ತಿದ್ದಾರೆ ನೆಲ್ಲೂ ಬಿತ್ತಿದ್ದಾರೆ ಜೋಳ ಬಿತ್ತಿದ್ದಾರೆ ರಾಗಿ ತೆನೆ ಮೆಣಸಿನ ಗಿಡ ಎಲ್ಲ ಬಿತ್ತಿದ್ದಾರೆ ಈಗ ಅಸಲು ಮಳೆಯೇ ಬರ್ತಿಲ್ಲ ಬಿತ್ತಿದ್ದು ಎಲ್ಲ ಒಣಗಿ ಒಣಗಿ ಹೋಗ್ತಿದಾವೆ ಗಿಡ ಆಗಿದ್ದು ಎಲ್ಲ ಅರ್ಧಕ್ಕೆ ಒಣಗಿ ಹೋಗಿದಾವೆ ಎಲ್ಲ ಸಮಸ್ಯೆ ಬರಗಾಲದ ಈ ಬರಗಾಲ ಈಗ ಬರಗಾಲ ಬಂದ್ಬಿಡುತ್ತೆ ಈ ವಾಯುಗುಣ ಅಷ್ಟು ಈ ಪ್ರದೇಶದ ಮೇಲೆ ಅಷ್ಟು ಪರಿಣಾಮ ಬೀರಕ್ಕಾತ್ತೈತೆ ಅಷ್ಟೆ